ಹಾಂ ಹೌದು ನೋಡಿರಿ ಹೌದು ನೋಡಿರಿ ಹೇಳಿರಿ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಸರ್ ಹೇಳಿರಿ ಸರ್ ಹಾಂ ಹಾಂ ಹಾಂ ಹಾಂ ಹಾಂ ಬೆಂಗಳೂರಿಂದ ಬರ್ತಾ ಇದೀರಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಎಷ್ಟು ಜನ ಇರ್ತೀರಿ ನೀವು ಎಂಟರಿಂದ ಹತ್ತು ಜನ ಅಂದ್ರೆ ನಿಮ್ಗೆ ಯಾವ ಟಿ ಟಿ ಬೇಕಾಗ್ತದೆ ಟಿ ಟಿ ಆಗ್ಬೋದಾ ಟಿ ಟಿ ತಗೋರಲ್ಲ ನಿಮ್ಗೆ ಆಗ್ತದೆ ಟಿ ಟಿ ದೊಡ್ದು ಆಗ್ತದೆ ಹಿಂದಿನ ಬಾ ಹಿಂದೆ ಜಾಗ ಇರ್ತದೆ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಯಾವಾಗ ಬರ್ತೀರಿ ನೀವು ಈಗ ಟಿ ಟಿ ನೋಡಿರಿ ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಐತಿ ಮತ್ತು ಡ್ರಾಯ್ವರ್ ಭತ್ಯೆ ಸಪ್ರೇಟ್ ಆಗ್ತದೆ ಡ್ರಾಯ್ವರ್ ಭತ್ಯೆ ಒಂದು ಸಾವಿರ ರೂಪಾಯಿ ಮತ್ತು ಅಡ್ವಾನ್ಸ್ ಅಂತ ಹೇಳಿ ನೀವು ಅಮೌಂಟನ್ನ ನೋಡಿರಿ ನಮ್ಮ ಅವ ಅವ ಡ್ರೈವರ್ ಹೆಂಗೆ ಅದಾನ ಅಂದ್ರೆ ನಿಮಗೆ ಎಲ್ಲಿಯೂ ಎಲ್ಲಿ ಹೋದಲ್ಲಿ ನೀವು ಅಲ್ಲಿ ಮತ್ತು ಟೂರಿಸ್ಟ್ ಇರ್ತಾರಲ್ಲ ನಿಮ್ಗೆ ಇದು ಮಾಡೋದು ಪರಿಚಯ ಮಾಡಲಿಕ್ಕೆ ಅವ್ರು ಯಾರೂ ಬೇಕಾಗಿಲ್ಲ ಇವ್ನ ಕರ್ಕೊಂಡು ಹೋದ್ರೆ ಸಾಕು ನೀವು ಎಲ್ಲ ಪ್ಲೇಸ್ಗಳನ್ನು ಚಲೋತ್ನಾಗ ತೋರ್ತಾನೆ ಅವ ಚಲೋತ್ನಾಗ ತೋರ್ತಾನೆ ಎಲ್ಲ ಗೊತ್ತದೆ ಅವ್ರು ಅವ ನೀವು ಯಾರನ್ನೂ ತಗೊಳ್ಳೋ ಆವಶ್ಯಕತೆಯೇ ಇಲ್ಲ ಅಷ್ಟೊಂದು ಅದ್ಭುತವಾಗಿ ನಿಮಗೆ ಅವ ಪರಿಚಯ ಮಾಡಿಕೊಡ್ತಾನೆ ಬನ್ರಿ ಬನ್ರಿ ಬನ್ರಿ ಬನ್ರಿ ಬನ್ರಿ ಆಯ್ತು ಆಯ್ತು ಆಯ್ತು ಮಾಡುವ ಬನ್ರಿ ಮಾಡುವ ಬನ್ರಿ ಓಕೆ ಓಕೆ